ನಮ್ಮ ಮನೆಯ ಅಡುಗೆಯಲ್ಲಿ ಅಪ್ರೂಪವಾಗಿರುವಂಥ ಅಡುಗೆ ಅಂದರೆ ಶಾವಿಗೆ ಹಾಗೇ ಹಿಚ್ಕಿದ್ಬೇಳೆ ಅವರೇಕಾಳು ಸಾರು ಹಾಗೆ ಬೆಲ್ಲದ ಪಾನಕ ಇವು ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಮೇಯ್ನ್ ಪದಾರ್ಥಗಳು ಅಂದರೆ ಇದಕ್ಕೆ ಕಾಯಿ ಬೇಕಾಗುತ್ತೆ ಸಾಂಬಾರು ಪದಾರ್ಥಗಳು ಬೇಕಾಗುತ್ತೆ ಮತ್ತು ಶಾವಿಗೆಗೆ ಅಕ್ಕಿ ಹಿಟ್ಟು ಬೇಕಾಗುತ್ತೆ ಶಾವಿಗೆದು ಈ ಅಕ್ಕಿ ಹಿಟ್ಟನ್ನು ಹಾಕಿ ಮತ್ತು ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಹಾಗೇ ಹಿಚ್ಕಿದ್ಬೇಳೆ ಸಾಂಬಾರಕ್ಕೆ ಅವರೇಕಾಯಿ ಹಸಿ ಅವರೇಕಾಯಿ ಸಹ ಬೇಕಾಗುತ್ತೆ